ಹಾಂ ನಮ್ಸ್ಕಾರ ರೀ ಏನಿಲ್ಲ ಲ್ಯಾಂಡಿನ ಬಗ್ಗೆ ಒಂದಿತ್ತು ಮಾತಾಡಬೇಕಾಗಿತ್ತು ನಿಮ್ಮಲ್ಲಿ ಒಂದು ಲ್ಯಾಂಡ್ ಬೇಕಾಗಿತ್ತು ನಲವತ್ತು ಮೂವತ್ತಿಂದ ಸೈಟ್ ಹ್ಞೂ ಬೇಕಾಗಿತ್ತು ಇಲ್ಲೆಲ್ಲ ಕೇಳಿದೆ ಎಲ್ಲ ಭಾಳ ದುಬಾರಿ ಹೇಳೋಕೆ ಹತ್ತಾರ ಅದ್ಕೆ ಅಲ್ಲಿ ನಿಮ್ಮ ಮನೆ ಸೈಡ ಒಂದು ಏನು ಲ್ಯಾಂಡ್ ಖಾಲಿ ಇದೆಯಂತಲ್ಲ ಹ್ಞೂ ಅದನ್ನ ಒಂದು ಸೊಪ್ಪು ಮಾಹಿತಿ ನೀವು ಗೊತ್ತಿರ್ತಲ್ಲ ಅಲ್ಲೇ ಪಕ್ಕದ ಮನೆಯವರಲ್ಲ ನೀವು ಹ್ಞೂ ಹ್ಞೂ ಹಾಂ ಹ್ಞೂ ಅಲ್ಲ ಬಾ ಹದ್ನೈದು ಹದ್ನಾರು ಅಂದರಲ್ಲ ಭಾಳ ರೇಟ್ ಆಯ್ತಲ್ಲ ಅಲ್ಲಿ ಇಲ್ಲೆಲ್ಲ ಎಂಟು ಲಕ್ಷ ಅಲ್ಲ ರೋಡ್ ಆದರೆ ಧೂಳು ಪಾಳು ಬರ್ತಾ ರೋಡ್ ಸೈಡ್ ಆದರೆ ಧೂಳೆ ಇರ್ತೈತಿ ಆದರೂ ಕಮ್ಮಿ ಕೊಡ್ಬೋದು ಅವರು ಕೇಳಿ ನೋಡ್ರೆ ಅಲ್ಲಿಷ್ಟು ಹ್ಞೂ ಹ್ಞೂ ಹ್ಞೂ ಹ್ಞೂ ಅಲ್ಲ ಬೇಕಾ ಮತ್ತಿದು ನೋಡಿ ಬಂದಿದ್ವಿ ನಾವಲ್ಲಿ ಮಕ್ಕಳು ಹೋಗಿ ಹಾಗೆ ಕಣ್ಣಾಡಿಸಿ ಬಂದಿದ್ವಿ ಚೆನ್ನಾಗಿತ್ತು ಅದು ಬೋರ್ ಗೀರ್ ಹಾಕ್ಸ್ಯಾರಲ್ಲ ಅವರು ಅದಕ್ಕೆ ನೋಡಿ ಬಂದೀವಿ ಅದಕ್ಕೆ ಒಂದು ಸ್ವಲ್ಪ ಅಲ್ಲೇ ನಿಮ್ಮನೆಯವ ಆಗಿ ಹೇಳಿ ಅದನ್ನ ಒಂದು ಸೊಪ್ಪು ಚೌಕಾಸಿ ಮಾಡಿ ಕೊಡಿಸಿದ್ರೆ ಎಲ್ಲ ಬೇಸೈತೆ ನೋಡಿ ಆಯ್ತು ಹಗಾದ್ರೆ ನಾಳೆ ನಾಳಿನ ನಾಳೆನೆ ನಾಳೆ ಮೀಟಿಂಗ್ ಐತಿ ನಾಳೆ ಅಲ್ಲ ನಾಡಿದ್ದೆ ಬರ್ತೀವಿ ನಮ್ಮನೆಯವ್ರು ಕರ್ಕೊಂಡು ಹಾಂ ಕೊಡ್ಸಿ ಬಿಡಿರಿ ಹ್ಞೂ ಹ್ಞೂ ಸರಿ ತಗೋ ಇಲ್ಲ ನಾಳೆಗೆ ಬರ್ತೀವಿ ತಗೊಳ್ರಿ ತ್ಯಾಂಕ್ ಯು ಆಯ್ತು ಆಯಿತು ಫೋನ್ ಮಾಡಿ ಬರ್ತೀವಿ ಹ್ಞೂ ಬರ್ತೀನಿ ತಗೊಳ್ರಿ ಟ್ಯಾಂಕ್ ಯು ಕಟ್ ಮಾಡು